ನಮ್ಮ ಮನೆಯ ನಿಖರವಾದ ಸ್ಥಾನ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೇರೆ ಬೈಪಾಸ್ ಹತ್ತಿರ ಶ್ರೀ ಸಾಯಿ ನಾರಾಯಣ ಆಸ್ಪತ್ರೆ ಪಕ್ಕದ ರೋಡಿನಲ್ಲಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ ಹಾಗೂ ಪದ್ಮಾವತಿ ನರ್ಸಿಂಗ್ ಸೈನ್ಸಿಸ್ ಎಂಬ ಕಾಲೇಜಿನ ಹತ್ತಿರ ರಂಜೀತ ನಿಲಯ ಎಂಬ ನಮ್ಮ ಮನೆಯ ಮಹಡಿ ಸಂಖ್ಯೆ ಇಪ್ಪತ್ಮೂರು ಎರಡನೇ ಮಹಡಿ ನಮ್ಮ ಮನೆಯ ಸಂಖ್ಯೆ ಆಗಿದೆ